ನಾನು ಪ್ರಯಾಣ ಮಾಡುವುದಾದ್ರೆ ನಾನು ಮೊದಲಿಗೆ ಆದ್ಯತೆ ಕೊಡುವುದು ನನ್ನ ಫ್ರೆಂಡ್ಸಿಗೆ ನಮ್ಮದು ಒಂದು ಟೀಮ್ ಉಂಟು ಅದಕ್ಕೆ ನಾನು ಫಸ್ಟ್ ಆದ್ಯತೆ ಕೊಡ್ತೇನೆ ಯಾಕೆ ಹೇಳಿದೆ ನಾನು ಅವರಿಗೆ ಆದ್ಯತೆ ಕೊಡುವುದು ಒಂದು ಒಂದೇ ರೀತಿಯ ಮನೋಭಾವನೆ ಇರ್ತದೆ ನಮ್ಮ ಫ್ರೆಂಡ್ಸಿಗೆ ನಾನು ನನ್ನ ಫ್ರೆಂಡ್ ಅಂದರೆ ನಾವು ಸಣ್ಣದಿರುವುದ್ರಿಂದ ಒಂದನೇ ಕ್ಲಾಸ್ಯಿಂದ ಇಲ್ಲಿ ತನಕ ನಾವು ಒಟ್ಟಿಗೆ ಇದ್ದೇವೆ ಈ ಏಜ್ ತನಕ ಕೂಡ ನಮ್ಮ ಮನೋಭಾವನೆ ಎಲ್ಲ ಎಲ್ಲರದ್ದು ಕೂಡ ಒಂದೇ ಉಂಟು ಹಾಗಾಗಿ ನಾವು ಒಂದು ಪ್ರಯಾಣ ಮಾಡಿದರಲ್ಲಿ ಅದು ದೂರ ಪ್ರಯಾಣ ಒಂದು ಎರಡು ದಿನ ಮೂರು ದಿನದ್ದು ನಾವು ಟ್ರಿಪ್ಪಿಗೆ ಹೋದರೆ ಪ್ರಯಾಣ ಮಾಡಿದರೆ ನಮಗೆ ನಾವು ತುಂಬ ಅದರಲ್ಲಿ ಟೈಮ್ ಸೆಂಡ್ ಮಾಡುವುದು ಒಳ್ಳೆಯ ಒಳ್ಳೆಯ ಪ್ಲೇಸಿಗೆ ಹೋಗ್ಬೋದು ಎಕ್ಸ್ಪ್ಲೋಡ್ ಮಾಡ್ಬೋದು ಬೇರೆ ಪ್ಲೇಸನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೇರೆ ಬೇರೆ ಜಾಗವನ್ನು ನೋಡಬಹುದು ನಮ್ಮ ನಮ್ಮ ಹ ನಮ್ಮ ಪ್ರಯಾಣ ಹೇಗೆಂದರೆ ಜಾಗ ಕೂಡ ಇಂಪೋರ್ಟೆಂಟ್ ಆಗಿರುವುದಿಲ್ಲ ನಮ್ಮವರ ಜೊತೆ ಇರುವ ವ್ಯಕ್ತಿಗಳು ಕೂಡ ಇಂಪೋರ್ಟೆಂಟ್ ಆಗ್ತಾರೆ ಒಂದು ಪ್ರಯಾಣ ಹೋಗಬೇಕಾದ್ರೆ ಈಗ ಒಂದು ನಾವು ಬೋರಿಂಗ್ ಜನರೊಟ್ಟಿಗೆಲ್ಲ ಹೋದರೆ ಫ್ಯಾಮಿಲಿ ಪ್ರಿಫರ್ ಮಾಡ್ಬೋದು ಫಸ್ಟಿಗೆ ಫ್ಯಾಮಿಲಿಯನ್ನೇ ಹೇಳ್ಬೋದು ಆದರೆ ಫ್ಯಾಮಿಲಿ ಅಲ್ಲಿ ಬೇರೆ ಬೇರೆ ಬೇರೆ ಬೇರೆ ಒಂದು ಮನೋಭಾವನೆ ಅವರು ಇರ್ತಾರೆ ಅಲ್ಲಿ ಹೋಗಬಾರ್ದು ಈಗ ಒಂದು ಬೀಚಿಗೆ ಹೋದರೆ ನೀರಿಗೆ ಇಳಿಬಾರ್ದು ಅಲ್ಲಿಗೆ ಹೋಗಬಾರ್ದು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಆದರೂ ಕೂಡ ನೀರಿಗೆ ಇಳಿಬಾರ್ದು ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅದೆಲ್ಲ ಹೇಳುವಾಗ ಅದು ನಾವು ತಗೊಳ್ಳೋದಿಲ್ಲ ಮಕ್ಕಳು ಹಾಗೆ ನಮ್ಮ ಒಂದು ನಮ್ಮದೇ ಮನೋಭಾವನೆ ಅವರು ನಮ್ಮದೇ ವಯಸ್ಸಿನವರು ಅವರೊಟ್ಟಿಗೆ ಹೋಗುವುದಾದ್ರೆ ಒಂದು ಫ್ರೆಂಡ್ಸ್ ಫ್ರೆಂಡ್ಸೆ ನಮಗೆ ಸಿಗುವುದು ಇಲ್ಲಾದರೆ ಒಂದು ನಮ್ಮದು ಅಕ್ಕ ತಂಗಿ ಕಸಿನ್ಸ್ನವರು ಹೋಗ್ಬೋದು ಅದು ನಾನು ಫಸ್ಟ್ ನಾನು ಆದ್ಯತೆ ಕೊಡುವುದೇ ನಾನು ನನಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಹೋಗಲಿಕ್ಕೆ ನನಗೆ ತುಂಬ ಇಷ್ಟ ಅವರ ಜೊತೆ ನಾನು ಹೋಗಲಿಕ್ಕೆ ಫಸ್ಟ್ ಆದ್ಯತೆ ಕೊಡ್ತೇನೆ ಯಾವುದಾದ್ರು ಒಂದು ಪ್ಲೇಸಿಗೆ ಹೋ ಪ್ಲೇಸ್ ನೋಡೋದಕ್ಕಿಂತ ಕೂಡ ನಾವು ಒಂದು ಗಾಡಿಯಲ್ಲಿ ಹೋಗಬೇಕಾದ್ರೆ ಒಂದು ಡಾನ್ಸ್ ಮಾಡ್ಕೊಂಡು ಹೋಗೋದು ಹಾಡು ಹೇಳ್ಕೊಂಡು ಹೋಗೋದು ಒಂದು ಅನುಭವಿಸ್ತೇವೆ ಆ ಒಂದು ಫೀಲಿಂಗ್ಸ್ ಇರ್ತದೆ ಅನುಭವಿಸ್ತೇವೆ ಆ ಪ್ರಯಾಣವನ್ನು ನಾವು ಅನುಭವಿಸ್ಕೊಂಡು ಹೋಗ್ತೇವೆ ಜಾಗ ನೋಡೋದಕ್ಕಿಂತ ಕೂಡ ನಾವು ಏನೆಲ್ಲ ಒಂದು ನೆನಪು ಮಾಡ್ಕೊಳ್ತೇವೆ ಅಂದರೆ ನಾವು ಸಣ್ಣದರಿಂದ ಏನು ಮಾಡಿದ್ದೇವೆ ಅದನ್ನೇ ನಾವು ಮತ್ತು ನಾವು ನೆನಪಿಸಿಕೊಳ್ಬೋದು ಆ ಒಂದು ಪ್ರಯಾಣ ಮಾಡುವಾಗ ಆ ಒಳ್ಳೊಳ್ಳೆಯ ಜಾಗ ನೋಡ್ಬೋದು ಆ ಜೋಗ ಜಾಗದಲ್ಲಿ ನಾವೊಂದು ಒಂದು ಫೋಟೋ ತೆಗೆದ್ರೆ ಅದು ನಮ್ಮದು ಯಾವಾಗ ಸಹ ಒಂದು ನೆನಪಿನಲ್ಲಿ ಇರ್ತದೆ ಇಂಥವ್ರ ಜೊತೆ ನಾವು ಹೋಗಿದ್ವಿ ನಮ್ಮ ಗೆಳೆಯರ ಜೊತೆ ನಾವು ಹೋಗಿದ್ವಿ ಕಾಲ ಕಳಿದ್ವಿ ಫ್ಯಾಮಿಲಿಯ ಹೋಗುವುದಕ್ಕಿಂತ ಕೂಡ ಒಂದು ಗೆಳೆಯರ ಜೊತೆ ಒಂದು ಟ್ರಿಪ್ಪಿಗೆ ಹೋಗುವುದು ಪ್ರಯಾಣ ಬೆಳೆಸುವುದೆಂದ್ರೆ ನನಗೆ ತುಂಬ ಇಷ್ಟ ಅಂದರೆ ನಮ್ಮದು ಒಂದು ಮೆಂಟಾಲಿಟಿ ಎಲ್ಲ ಸೇಮ್ ಇರ್ತದೆ ಒಂದು ಅವರೇ ಹೇಳ್ತಾರೆ ನಾವು ಕೂಡ ಅದಕ್ಕೆ ನಾವು ಫ್ಯಾಮಿಲಿ ಜೊತೆ ಹೋದರೆ ಅದೆಲ್ಲ ಆಗುವುದಿಲ್ಲ ದೊಡ್ಡವ್ರು ಸಣ್ಣವರೆಲ್ಲ ತುಂಬ ಜನ ಇರ್ತಾರೆ ಅದು ಸ್ವಲ್ಪ ಕಿರಿಕಿರಿ ಇದ್ದೇ ಇರ್ತದೆ ಫ್ಯಾಮಿಲಿ ಜೊತೆ ಹೋದರೆ ಫ್ರೆಂಡ್ಸ್ ಗೆಳೆಯರ ಜೊತೆ ಹೋದರೆ ನಾವು ತುಂಬ ಒಳ್ಳೆಯ ಮಾಡಿ ನಾವು ಎಂಜಾಯ್ ಮಾಡ್ಬೋದು ಪ್ರಯಾಣವನ್ನು ತುಂಬ ಎಂಜಾಯ್ ಮಾಡ್ಬೋದು ಪ್ಲೇಸಿನ ಒಳ್ಳೆಯ ಒಳ್ಳೆಯ ಪ್ಲೇಸನ್ನು ನಾವು ನೋಡ್ಬೋದು ಗಮ್ಮತ್ತು ಮಾಡಿ ಬರ್ಬೋದು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋದರೆ